ಕಿರು ಉದ್ಯಮಿಗಳೆಂದರೆ ಊದುಕಡ್ಡಿ ತಯಾರಿಸುವುದು ಮತ್ತು ಸಣ್ಣ ಕೈಗಾರಿಕೆಗಳಾದ ಇಟ್ಟಿಗೆಯ ಫ್ಯಾಕ್ಟರಿ ಹಾಗೂ ಬೈಸಿಕಲ್ ಬಿಡಿ ಭಾಗಗಳನ್ನು ತಯಾರಿಸುವುದು ಮತ್ತು ಇತರೇ ವಸ್ತುಗಳ ಬಿಡಿ ಭಾಗಗಳನ್ನು ತಯಾರಿಸುವುದು ಕಿರು ಉದ್ಯಮಿಗಳು ಮತ್ತು ಮುಂತಾದವು ಇವತ್ತಿನ ದಿನದಲ್ಲಿ ನಾನು ನಮ್ಮ ದೇಶದಲ್ಲಿ ಬೃಹತ್ತಾಗಿ ಬೆಳದು ನಿಂತಿರುವ ಐ ಟಿ ಉದ್ಯೋಗದ ಬಗ್ಗೆ ಕೆಲವೊಂದು ಆಸಕ್ತಿದಾಯಕ ಅಂಶಗಳನ್ನು ಹೇಳುತ್ತೇನೆ ನಮ್ಮ ದೇಶದ ಪ್ರಮುಖ ಐ ಟಿ ಕಂಪ್ನಿಗಳಲ್ಲಿ ಒಂದಾದ ಇನ್ಫೋಸಿಸರ ಬಗ್ಗೆ ಕೆಲವು ಆಸಕ್ತಿದಾಯ ಇನ್ಫೋಸಿಸ್ ಕಂಪನಿ ಇವು ಐ ಟಿ ಕ್ಷೇತ್ರದಲ್ಲಿ ಬೃಹತ್ತಾಗಿ ಬೆಳದು ನಿಂತಿವೆ ಇದು ಶುರುವಾಗಿದ್ದು ಮೂವತ್ತು ವರ್ಷಗಳ ಹಿಂದೆ ಆ ಸಮಯದಲ್ಲಿ ನಾರಾಯಣ ಮೂರ್ತಿ ಎಂಬ ವ್ಯಕ್ತಿ ಇನ್ಫೋಸಿಸ್ ಕಂಪನಿಯನ್ನು ಕಟ್ಟುತ್ತಾರೆ ಆ ಸಮಯದಿಂದ ಇಲ್ಲಿಯವರೆಗೂ ಅದು ಬೃಹತ್ ಐ ಟಿ ಕಂಪನಿಯಾಗಿ ಬೆಳದು ನಿಂತಿದೆ ಇಡೀ ಜಗತ್ತಿನ ಬೇರೆ ಬೇರೆ ಕಡೆಯಿಂದ ಈ ಕಂಪನಿಗೆ ಆರ್ಡರ್ಸ್ಗಳು ಬರುತ್ತದೆ ಈ ಕಂಪನಿಯು ನಮ್ಮ ದೇಶದಲ್ಲಿ ದೇಶದಲ್ಲಿ ಒಂದು ಪ್ರಮುಖವಾದ ಕಂಪ್ನಿ ಎಲ್ಲರೂ ಎಲ್ಲ ಯುವಕರು ಈ ಕಂಪನಿಯಲ್ಲಿ ಉದ್ಯೋಗ ಉದ್ಯೋಗನ್ನು ಪಡೆಯಬೇಕೆಂದು ಶ್ರಮಪಡುತ್ತಾರೆ ಈ ಕಂಪನಿಯು ಈ ಕಂಪನಿಯು ಇಪ್ಪತ್ತು ವರ್ಷದಿಂದ ಹಲವಾರು ಕಷ್ಟಗಳನ್ನು ಕಷ್ಟಗಳನ್ನು ಎದುರಿಸಿ ಇವಾಗ ಬೃಹತ್ ಐ ಟಿ ಕಂಪನಿಯಾಗಿ ಬೆಳೆದು ನಿಂತಿದೆ ಇದರ ಜೊತೆ ಟಿ ಫಿ ಎಸ್ ಮತ್ತು ಇನ್ನ ಮುಂತಾದ ಐ ಟಿ ಕಂಪನಿಗಳು ನಮ್ಮ ದೇಶದಲ್ಲಿ ಇವೆ ಐ ಟಿ ಐ ಟಿ ಕಂಪ್ನಿ ಬಂದು ನಮ್ಮ ದೇಶದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಉದ್ಯಮವಾಗಿದೆ ಇದನ್ನು ಬಿಟ್ಟರೆ ನ್ಯೂಕ್ಲಿಯಾರ್ ಪವರ್ ಪ್ಯಾಂಟ್ ಪವರ್ ಪ್ಲ್ಯಾಂಟ್ ಆಗಿರ್ಬೋದು ಅಥವಾ ಈಗಿನ ಸಮಯದಲ್ಲಿ ರಿನ್ಯೂವೇಬಲ್ ಎನರ್ಜಿಸ್ ಆಗಿರ್ಬೋದು ಅಂದರೆ ವಿದ್ಯುತ್ತನ್ನು ಕಡಿಮೆಗೊಳಿಸುವ ದೃಷ್ಟಿಯಿಂದ ಇಥೆಲಾನನ್ನು ಬಳಸುವ ಕಂಪನಿ ಮತ್ತು ಅದನ್ನು ತಯಾರಿಸುವ ಕಂಪ್ನಿಗಳು ವೇಗವಾಗಿ ಬೆಳೆಯುತ್ತಿದೆ ಯಾಕೆಂದರೆ ಇಂಧನ ಇನ್ನು ಒಂದು ಇಪತ್ತು ವರ್ಷದಲ್ಲಿ ಇಂಧನ ಖಾಲೀಗೊಳ್ಳುವ ಸಾಧ್ಯತೆ ಇದೆ ಆದರಿಂದ ಎಲೆಕ್ಟ್ರಿಕ್ ವಾಹನಗಳ ಅವಶ್ಯಕ ಹೆಚ್ಚಾಗಿದೆ ಇದರಿಂದ ಅದನ್ನು ಸಿದ್ಧಪಡಿಸುವ ಕಂಪ್ನಿಗಳು ನಮ್ಮ ಭಾರತ ದೇಶದಲ್ಲಿ ವೇಗವಾಗಿ ಬೆಳೆಯುತ್ತಿದೆ ನಮ್ಮ ಭಾರತ ಸರ್ಕಾರವು ಎರಡು ಸಾವಿರದ ಇಪ್ಪತ್ತಾರು ರಷ್ಟರೊಳಗೆ ಡೀಸಲ್ ವಾಹನವನ್ನು ಬ್ಯಾನ್ ಮಾಡಬೇಕು ಎನ್ನುತ್ತಿದೆ ಈದ ಇದರಿಂದ ಎಲೆಟ್ರಿಕ್ ವಾಹನಗಳನ್ನು ತಯಾರಿಸುವ ಕಂಪನೀಗಳು ನಮ್ಮ ಭಾರತದಲ್ಲಿ ಹೆಚ್ಚಾಗುತ್ತಿದೆ